ಸುಧೀರ್ಘ ಇತಿಹಾಸ ಹೊಂದಿರುವ ಆಗಲೂ ಈಗಲೂ ಆಚರಿಸಿರುವ ಸಂಸ್ಕೃತಿಯ ಸಂಪ್ರದಾಯಗಳು ಅಂದರೆ ದೀಪಾವಳಿ ಚೌತಿ ಮತ್ತು ಯಾವುದು ನಾಗರ ಪಂಚಮಿ ಮತ್ತು ಯಾವುದು ಕೃಷ್ಣಾಷ್ಟಮಿ ಇವುಗಳು ಅಂಥೇಳಿದ್ರೆ ತುಂಬ ಇತಿಹಾಸ ಅಂದರೆ ಎ ಮೊದಲನೇ ಕಾಲದಿಂದಲೂ ಆಚರಿಸ್ಕೊಂಡು ಬರ್ತಿರುವಂಥ ಹಬ್ಬಗಳು ಅದರಲ್ಲಿ ತುಂಬ ಒಂದು ಗಣನೀಯವಾಗಿ ಆಚರಿಸುವ ಹಬ್ಬಗಳು ಅಂಥೇಳಿದ್ರೆ ದೀಪಾವಳಿ ಇದರಲ್ಲಿ ನಾವು ಒಂದು ತುಂಬ ಒಂದು ಶ್ರದ್ಧೆ ಹಾಗೂ ಭಾವನಾತ್ಮಕವಾಗಿ ಆಚರಿಸ್ತೇವೆ ಅಂದರೆ ಬೆಳಗ್ಗೆ ನಮ್ಮ ಮನೆಯಲ್ಲಿ ಅಂದರೆ ಎಲ್ಲರೂ ಬೇಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವವರಿದ್ರೆ ಮತ್ತೆ ಬೇರೆ ಬೇರೆ ಊರಿನಲ್ಲಿ ಇದ್ದವರೆಲ್ಲ ನಾವು ಎಲ್ಲ ಒಟ್ಟಾಗ್ತೇವೆ ಈಗ ಇರುವಾಗ ನಾವು ನಮ್ಮನೆಯಲ್ಲಿ ತುಂಬ ಒಂದು ಎಲ್ಲರೂ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಳ್ಳೆಯ ರೀತಿಯಿಂದ ಹಬ್ಬವನ್ನು ಆಚರಿಸ್ತೇವೆ ಮತ್ತೆ ಈ ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಅಂಥೇಳಿದ್ರೆ ಒಂದು ಊರಲ್ಲಿ ಊರಿನಲ್ಲಿ ಆಚರಿಸುವ ಅಬ್ಬ ಎಲ್ಲ ಊರಿನವರೆಲ್ಲ ಒಟ್ಟಾಗಿ ಒಂದು ಒಂದು ಒಳ್ಳೆಯ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ಗಣೇಶನನ್ನು ಇಟ್ಟು ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲೆಲ್ಲ ಆಚರಿಸ್ತೇವೆ ಹಾಗೆಯೇ ಮನೆಯಲ್ಲಿ ಸ ನಾವು ಗಣೇಶನ ಫೋಟೋ ಎಲ್ಲ ಇಟ್ಟು ಅದಕ್ಕೆ ಬೆಳಗ್ಗೆಯಿಂದಲೇ ಸಂಜೆಯವರೆಗೂ ಒಳ್ಳೆ ಒಳ್ಳೆ ಅಲಂಕಾರಗಳೆಲ್ಲ ಮಾಡಿ ಮತ್ತು ಅದನ್ನೆಲ್ಲ ಸ್ ಮಧ್ಯಾಹ್ನದ ಹೊತ್ತಿಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲೆಲ್ಲ ಎಲ್ಲರೂ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ ಮತ್ತು ಇದು ಯಾವುದು ಮತ್ತೆ ಯಾವ್ದು ವಿಟ್ಲ ಪಿಂಡಿ ಅಂದರೆ ವಿಟ್ಲ ಪಿಂಡಿ ದಿವಸ ಅಂದರೆ ಇದು ಅಷ್ಟಮಿ ಅಷ್ಟಮಿ ಅಲ್ಲಿ ಸಹ ಅಷ್ಟೇ ನಾವು ಕೃಷ್ಣಾಷ್ಟಮಿಯಲ್ಲಿ ಮನೆಯಲ್ಲೆಲ್ಲ ಒಳ್ಳೆಯ ರೀತಿಯಲ್ಲೆಲ್ಲ ದೇವರಿಗೆ ಪೂಜೆ ಎಲ್ಲ ಮಾಡ್ತೇವೆ ಮತ್ತು ಅಲ್ಲಿ ಆ ದಿವಸ ಸಹ ಒಳ್ಳೆ ಹಬ್ಬ ರೀತಿಯಲ್ಲಿಯೇ ನಮಗೆ ಒಂದು ಅನ್ನಿಸ್ತದೆ ಮತ್ತು ನಮ್ಮದು ಸಂಪ್ರದಾಯತೆಯ ಕುಟುಂಬದಲ್ಲಿ ಕುಟುಂಬದ ಹಬ್ಬ ಹರಿದಿನಗಳು ಅಂಥೇಳಿದ್ರೆ ಕೋಲಾ ಮತ್ತು ನಮ್ಮ ಮನೆಯ ದೈವದ ಕೆಲಸ ಈ ವರ್ಷಾವಧಿಯ ನೇಮೋತ್ಸವ ಅಂಥೇಳ್ತೇವಲ್ಲ ಆ ದೆ ಆ ಥರದ್ದೆಲ್ಲ ಮಾಡ್ತೇವೆ ಮತ್ತು ಮದುವೆ ಈ ಎಲ್ಲ ರೀತಿಯಲ್ಲಿ ನಮ್ಮ ಮನೆಯಲ್ಲೆಲ್ಲ ಬೆಳಗ್ಗೆ ಮೊದಲ ದಿವಸದಿಂದಲೇ ಮದುವೆಯ ಮೊದಲ ದಿವಸದಿಂದಲೇ ಮೊದಲನೇ ದಿವಸ ಅಂದರೆ ಮದುವೆಯ ಮುಂಚಿನ ದಿವಸದಿಂದಲೇ ಒಂದು ತುಂಬ ಸಡಗರದಿಂದ ಅಂದರೆ ಮನೆಯಲ್ಲೆಲ್ಲ ಚಪ್ಪರ ಹಾಕಿ ಹಾಕುವುದು ಮತ್ತೆ ಅವರಿಗೆ ಬೇಕಾದ ರೀತಿಯಲ್ಲೆಲ್ಲ ವ್ಯವಸ್ಥೆ ಎಲ್ಲ ಮಾಡುವುದು ಮತ್ತೆ ಮದುವೆಯ ದಿವಸ ಬೆಳಗ್ಗೆಯೇ ಬೇಗ ಎದ್ದೆಲ್ಲ ಮದುಮಗಳಿಗೆ ಸಿಂಗಾರ ಮಾಡೋದು ಮನೆಯಿಂದಲೇ ಈ ರೀತಿಯೆಲ್ಲ ಮದುವೆಯನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ ಮತ್ತೆ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ತುಂಬ ರೀತಿಯಲ್ಲಿ ಮಾಡ್ತಾ ಮಾಡ್ತಿದ್ದಾರೆ ನಾವು ಸ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಹೋಗ್ತಿದ್ದೇವೆ